ನಾವು ಯಾವ ಬೆಳೆಯನ್ನು ಯಾವಾಗ ನಾಟಿ ಮಾಡಬೇಕೆಂಬ ವಿಷಯದಲ್ಲಿ ಮೊದಲಿನ ಕಾಲದ ಜನರು ತುಂಬ ಒಳ್ಳೆಯ ಜ್ಞಾನವನ್ನು ಇದ್ದವರು ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಮ್ಮ ಪ್ರದೇಶದಲ್ಲಿ ನಾವು ಬೆಳೆಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮೇ ತಿಂಗಳಿಂದ ಜುಲೈ ತಿಂಗಳವರೆಗಿನ ಟೈಮಿನಲ್ಲಿ ನಾಟಿಯನ್ನು ಮಾಡಿ ಮುಗಿಸುತ್ತಾರೆ ಯಾಕಂದರೆ ನಮ್ಮ ಪ್ರದೇಶದಲ್ಲಿ ಮಳೆ ಬರುವ ಸಮಯ ಯಾವುದಂತ ಹೇಳಿದರೆ ಮೇ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ಮಳೆ ಬರುವ ಸಾಧ್ಯತೆ ತುಂಬಾ ಇರುತ್ತದೆ ಹಾಗಾಗಿ ಜನರು ಜಾಸ್ತಿಯಾಗಿ ಅದೇ ಟೈಮಲ್ಲಿ ನಾಟಿಯನ್ನು ಮಾಡಿದರೆ ನಮಗೆ ಒಳ್ಳೆಯ ರೀತಿಯಲ್ಲಿ ಉತ್ಪನ್ನಗಳು ಸಿಗುತ್ತದೆ ಅನ್ನುವ ಧೈರ್ಯದಿಂದಾಗಿ ಅದೇ ಟೈಮಲ್ಲಿ ನಾಟಿ ಮಾಡುತ್ತಾರೆ ಹಾಗೆ ನಾಟಿ ಮಾಡುವಾಗ ಅನೇಕ ರೀತಿಯ ಬೇರೆ ಬೇರೆ ರೀತಿಯ ಬೆಳೆಗಳು ಇರುತ್ತದೆ ಆ ಬೆಳೆಗಳಿಗೆ ಅದೇ ಅದರದ್ದೇ ರೀತಿಯಾದಂಥ ಒಂದು ಸಮಯವು ಇರುತ್ತದೆ ಅಂತ ಹೇಳ್ಬೋದು ಅದೇ ಸಮಯವನ್ನು ನೋಡ್ಕೊಂಡು ಜನರು ಆ ನಾಟಿಯನ್ನು ನಾವು ಮಾಡಿ ಅದರಿಂದ ಒಳ್ಳೆಯ ಉತ್ಪನ್ನವನ್ನು ನಾವು ಪಡೆಯುತ್ತೇವೆ